ಅಲೋ ಅಲೋ ನಮಸ್ಕಾರ ರೀ ನಾವೂ ಹೊಸ್ದಾಗಿ ಕೊಪ್ಪಳಕ್ಕೆ ಬಂದಿರೋ ಹೊಸಬ್ರು ಪರಶುರಾಮ ಹಾಂ ಹೊಸಬ್ರು ನಾವು ಫಾ ಈ ಪರಶುರಾಮ್ ಅಂತ್ಹೇಳಿ ಚಿಕಣ್ಣವರೇ ತಾವು ನಮ್ಮ ನಂಬರ್ ಕೊಟ್ರು ತಾವು ಒಬ್ರಿಗಾ ಟೂರಿಸ್ಟ್ ಗೈಡ್ ಅಂತ್ಹೇಳಿ ತಾವು ನಂಬರ್ ಕೊಟ್ರು ಒಬ್ಬರು ಅದಕ್ಕೆ ನಾವು ಈಗ ಹೊಸ್ದಾಗಿ ಕೊಪ್ಪಳಕ್ಕೆ ಬಂದಿದೀವಿ ನಾವೂ ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬೇಕಾಗೈತಿ ಅದಕ್ಕೆ ತಮ್ಮ ಇಲ್ಲಿ ನಾವು ರೈಲ್ವೆ ಸ್ಟೇಷನ್ ಅಗಲೆಲ್ಲಿ ಇಳಿದಿದ್ವಿ ತಾವು ಬಂದು ನಮ್ಗೆ ಭೇಟಿ ಆಗ್ಬಕು ಆಮೇಲೇ ನಂತರ ನಮ್ಗೆ ಯಾವ ಯಾವ ಸ್ಥಳಗಳನ್ ತೋರಿಸಿ ನಮ್ಗೆ ಹೇಳ್ಬೇಕ್ ಹೌದ್ ರೀ ಈಗಾ ಯಾವೂ ನಮಗೆ ನೋಡೋಂಥ ಸ್ಥಳಗಳ್ ಯಾವು ಯಾವು ಅದಾವೆ ರೀ ಹಾಂ ಮತ್ತು ನಾವು ಆಮೇಲೆ ಸುತ್ತ ಮುತ್ತಲೂ ಅಂಜನಾದ್ರಿ ಬೆಟ್ಟ ಏನು ನೋಡ್ಬೋದಾ ನಾವು ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಆಂಜನೇಯ ಬೆಟ್ಟ ನೋಡ್ಬೌದಾ ನಾವು ಆಮೇಲೆ ಹಂಪಿ ರಥವನ್ನ ನೋಡ್ಬೌದಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಅಂದರೆ ಇಲ್ಲಿ ನ್ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಅದಕ್ಕೇ ತಮ್ಮ ಗೈಡ್ಸ್ ಅಂತ್ಹೇಳಿ ತಮ್ಮ ಹೆಸ್ರ್ ನಮಗೆ ಇದು ಆಯಿತು ಪರಿಚಯ ಆಯಿತು ಈಗ ನಾವೂ ಮತ್ತೆ ಈಗ ಆಂಜನೇಯ ಬೆಟ್ಟ ಮತ್ತು ಹಂಪಿ ಮತ್ತು ರಥವನ್ನು ನೋಡಬೇಕು ಆಮೇಲೆ ಇಲ್ಲೀ ನಮ್ಮ ಕೊಪ್ಪಳದಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನು ಹೇಳಿದ್ರಿ ನೀವು ಗವಿ ಮಠ ಆಮೇಲೆ ಮಳಿ ಮಲ್ಲೇಶ್ವರ ಆಮೇಲೆ ಬದ್ರ ಬಂಡಿ ಆಮೇಲೇ ಇಲ್ಲೀ ಇನ್ನಿತರ ಸ್ಥಳಗಳದಾವು ತಾವು ತೋರಿಸ್ರಿ ಹಾಂ ಹಾಂ ಹಾಂ

ಆಮೇಲೆ ತುಂಗ ಭದ್ರಾ ನದಿ ಅದು ಎಲ್ಲಿ ಬರುತ್ತೆ ಸರ್ ಮುನ್ರಾಬಾದ್ ಬರುತ್ತೇನ್ ಸರ್ ಹಾಂ ಅದನ್ನು ತೋರಿಸ್ತೀರ ನೀವು ಅಲ್ಲೀ ದೇವಿ ದೇವಸ್ಥಾನ ಇದೆ ಅಲ್ಲಾ ಒಂದು ಹಾಂ ಹಾಂ ಹಾಂ ಉಳಿಗಮ್ಮ ದೇವಸ್ಥಾನ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಇಲ್ಲ ಸರ್ ನಾವು ಕೊಪ್ಳದಲ್ಲೆ ಅಷ್ಟೇ ಮಾತಾಡೋದು ಕೊಪ್ಳದಲ್ಲಿ ಸುತ್ತ ಮುತ್ಲು ಯಾವು ನಮ್ಗೆ ಈಗ ಆಮೇಲೇ ಹಂಪಿ ಒಂದು ನೋಡ್ಬೇಕು ಸರ್ ನಾವು ಹಂಪಿಯ

ಅದು ಎಲ್ಲ ನಮಗೆ ತೋರ್ಸೋಕೆ ನೀವು ಅರ್ಹ ಇದೀರಿ ಆಯ್ತು ಆಯ್ತು ನಾವು ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಆಮೇಲೆ ಅದು ನಿಮ್ದು ಏನು ಚಾರ್ಜಸ್ ಇರುತ್ತೆ ನಾವು ಕೊಡ್ತೀವಿ ನಿಮ್ಗೆ ನಮ್ಗೆ ಎಲ್ಲ ಅನ್ಕೂಲ ಮಾಡಿ ಕೊಡಿರಿ ಅದೇ ಟೂರಿಸಮ್ ಅದು ಎಷ್ಟು ಖರ್ಚ್ ಬರುತ್ತೋ ಅದು ಎಲ್ಲ ಇದು ನೋಡಿರಿ ಅದು ನಮ್ಗೆ ಗುರ್ತಾಗಲ್ಲ ಸ್ವಲ್ಪ್ ನೀವಾ ಅದು ಕನ್ಸೆಕ್ಷನ್ ಮಾಡಿ ನಮ್ಗೆ ಒಳ್ಳೆಯ ಊಟ ವಸತಿ ಯಾ ಜಾಗ ಪ್ಲೇಸು ಎಲ್ಲ ನೀವು ತೋರಿಸಬೇಕಾಗುತ್ತೆ ಯಾಕಂದರೆ ನಾವು ಹೊಸಬ್ರಲ್ಲ ಹೊಸ್ದಾಗ್ ಬಂದಿರ್ತೀವಿ ಅಲ್ಲ ನಮ್ಗೆ ಗುರ್ತಾಗಲ್ಲ ಅದೆಲ್ಲ ತೋರ್ಸಿ

ಹಾಂ ಹಾಂ ಹಾಂ ಆಮೇಲೇ ಎಣ್ಣೆ ಗಿಣ್ಣೆದು ಎಲ್ಲ ನಡಿತೈತ್ ಏನು ಸರ್ ಇಲ್ಲಿ ಇಲ್ಲ ಯಾಕಂದರೆ ಮತ್ತು ಗೊಂದಲ ಆಗ್ಬಾರ್ದು ಸರ್ ನಾವು ಬೇರೆ ಕಡೆಯಿಂದ ಬರ್ತೀವಿ ನಮ್ಗೆ ಎಲ್ಲವೂ ಈಗ ಮನುಷ್ಯನಿಗ್ ಎಲ್ಲವು ಬೇಕು ಆದರೆ ಯಾಕಂದರೆ ಟೈಯರ್ಡ್ ಆಗಿರ್ತದಲ್ಲ ಅಡ್ಡಾಡಿ ಅಡ್ಡಾಡಿ ನಮ್ಗೆ ಮತ್ತು ಹೌದ್ ಅಲ್ಲ ರೀ ಹಾಂ ಹಾಂ ಏ ಅದು ಇತ್ತಂದ್ರೆ ಸಾಕು ಬಿಡಿರಿ ಮತ್ತು ಏನು ಬೇಕು ರೀ ನಮ್ಗೆ ಸಾಕು

ಅದೇ ಅದು ಇದ್ನಂದ್ರೆ ಜಗತ್ತೇ ಇದ್ದಂಗೆ ನಮ್ಮ ಕೈಯಾಗ ಏನು ರೀ ಚಿಕ್ಕಣ್ಣಾವ್ರೇ

ಯಾಕಂದರೆ ಈಗ ನಾವು ನಾವು ಟೂರ್ ನೋಡೋದು ಅದೆಲ್ಲಾ ಮಾಡೋದ್ ನೀವೆಲ್ಲಾ ತೋರಿಸ್ತೀರಿ ನಮ್ಮ ಜೊತೆಗಿರ್ರಿ ಯಾಕಂದರೆ ನಮ್ಮ ಎಲ್ಲ ವ್ಯವಸ್ಥೆ ಮಾಡಿರಿ ನಾವು ಅಗಳೇ ಬಂದೀವಿ ನೀವ್ಗಳು ನಮ್ಗೆ ಬಂದು ಎಲ್ಲ ತೋರ್ಸಿ

ಹಾಂ ಹಾಂ ಆಯ್ತು ಆಯ್ತು ಧನ್ಯವಾದಗಳು ನಾನು ಮತ್ತೆ ನೀವು ಬರೀ ಇಲ್ಲಿ ಬಂದು ಎಲ್ಲ ಹೋಗೋಣ ಹಾಂ ರೈಟ್ ಓಕೆ ಇಡಲಾ ರೀ ಓಕೆ